ಹಾಂ ಹೇಳಿ ಸರ್ ಹೌದು ಹೇಳಿ ಸರ್

ಸರ್ ಎಷ್ಟು ಜನ ಹೊರಟಿರೋದು ಏಟ್ ಮೆಂಬರ್ಸ್ ಇದ್ದೀರಾ ಸರಿ ಸರ್ ಯಾವಾಗ ಹೊರಟಿರೋದು ಯಾವ ದಿನ ಮೂರು ದಿನ ಮೂರು ದಿನನಾ ಹಾಂ ಸರಿ ಸರ್ ಇದೆ ಹಾಂ ಮತ್ತೆ ಹೋಮ್ ಸ್ಟೇ ಮತ್ತು ಊಟ ಎಲ್ಲ ನಮ್ಮ ನಮ್ಮದೇ ಇರುತ್ತೆ ನಮಗೆ ಪರಿಚಯ ಇರೋರೇ ಇದ್ದಾರೆ ಬೇಕಿದ್ದರೆ ನಾವೇ ಎಲ್ಲ ಮಾತಾಡಿಸಿ ನಿಮಗೆ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಸರ್ ಸರ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಹಾಂ ಕಿಲೋಮೀಟರಿಗೆ ಹಾಂ ಎಂಟು ಜನ ಆಗ್ತೀರಾ ಸರ್ ಹಾಂ ಸರಿ ಸರ್ ಸರ್ ಅಮೌಂಟು ಮೂರು ದಿನ ಅಂದಿರಲ್ಲ ಮತ್ತೆ ಸುತ್ತಮುತ್ತ ಚಿಕ್ಕಮಗ್ಳೂರ್ ಪ್ಲೇಸ್ ಏನಾದ್ರು ಕವರ್ ಮಾಡ್ತೀರಾ ಹಾಂ ಕೆಮ್ಮಣ್ಣುಗುಂಡಿ ಫಾಲ್ಸು ಆಮೇಲೆ ಶಾರದಾಂಬ ಟೆಂಪಲ್ ಇದೆ ಅಲ್ಲಿ ಎಲ್ಲ ನೋಡಬೇಕಲ್ಲ ಸರ ಹದಿನೈದು ಸಾವಿರ ಹದಿನೈದು ಸಾವಿರ ಆಗತ್ತೆ

ಎಲ್ಲ ಸೇರಿ ಎಲ್ಲ ಅದರಲ್ಲೇ ಬಂತು ಸರ್ ಆಂ ಎಂಟ್ರೆನ್ಸ್ ಎಲ್ಲ ನೀವೇ ನೋಡ್ಕೋಬೇಕು ಸರ್ ಅದೆಲ್ಲ ಪರ್ಸನಲ್ಲು ಹೋಮ್ ಸ್ಟೇ ಎಲ್ಲ ನಾವು ನೋಡ್ಕೋತೀವಿ ಫುಡ್ಡ ಎಲ್ಲ ನಮ್ಮದೇ ಆಂ ಸರ್ ಲಿಮಿಟೆಡ್ ಫುಡ್ ಸರ್ ಒಂದೊತ್ತಿಗೆ ಎಷ್ಟು ಬೇಕೊ ಅಷ್ಟು ಹಾಂ ಓಕೆ ಯು ಸರ್